ಹಲೋ ಮೇಡಮ್ ನಮಗೊಂದು ರೂಮ್ ಮೇಲ್ಗಡೇ ಕಟ್ಟಬೇಕಿತ್ತು ಅದಕ್ಕೆ ಏನೆಲ್ಲ ಚಾರ್ಜಸ್ ಬೇಕಾಗತ್ತೆ ಏನೆಲ್ಲಾ ತಿಂಗ್ಸ್ ಬೇಕಾಗ್ತದೆ ಸೊಲ್ಪ ಏನಾದರು ಹೇಳ್ತೀರಾ ಐಡಿಯಾ ಕೊಡ್ತೀರಾ ಓಕೆ

ಹೌದಾ ನೀವೇ ಏನಾದರು ಅವನ್ನೆಲ್ಲ ದುಡ್ಡು ಕೊಟ್ಟು ನೀವೇ ತರ್ತೀರ ಇಲ್ಲ ನಾವು ತರ್ಸ್ಬೇಕಾ ಹಾಂ ನಾವು ಎಷ್ಟು ಅಮೌಂಟ್ ಹೇಳ್ತೀರಾ ಅಂತ ಅಲ್ಲ ಮೇಡಮ್ ನಾವು ಜಾಸ್ತಿನೇ ಹೇಳ್ತೀವಿ ನೀವು ಯಾವ ಥರ ಕಟ್ ಕೊಡ್ತೀರಾ ಅನ್ನುದ ಇಂಪಾರ್ಟೆಂಟು ನಿಮ್ಮ ಬಜೆಟಲ್ಲಿ ಏನಿರತ್ತೆ ಅಷ್ಟು ಸ್ಕ್ವೇರ್ ಫೀಟಿಗೆ ಎಷ್ಟು ಬಜೆಟಿಗೆ ಎಷ್ಟು ಬರುತ್ತೆ ಅಂತ ಹೇಳದ್ರೆ ನಾವು ಹೇಳ್ತೀವಿ ಆಮೇಲೆ ನಮ್ಮ ತಿಂಗ್ಸ್ ಎಲ್ಲ ಫರ್ನಿಚರ್ಸ್ ಎಲ್ಲ ಇವ್ನ ಮಾಡೋವೆಲ್ಲ ಚೆನ್ನಾಗಿರ್ಬೇಕು ಕ್ವಾಲಿಟಿ ಚೆನ್ನಾಗಿರ್ಬೇಕು

ಕೊಟೇಶನ್ ಕಳಸ್ತೀರಾ ಹ್ಞೂ ಕೊಟೇಶನಲ್ ಯಾವ್ದ್ರ ಬಗ್ಗೆ ಇರತ್ತೆ ಮ್ಯಾಮ್ ಅಂದರೆ ಮೀನ್ಸ್ ಎಲ್ಲ ಡೀಟೇಲ್ ಕೊಡ್ತೀರಾ ಇಲ್ಲ ಒಂದು ಬರಿ ಟೈಲ್ಸ್ ಮಾತ್ರ ಕೊಡ್ತೀರಾ ಡೀಟೇಲು ಎಲ್ಲದ್ರದ್ದು ಎಲ್ಲದ್ರದ್ದು ಬಗ್ಗೆ ಡಿಟೇಲ್ ಕೊಡ್ತೀರಾ ಅಂದರೆ ನಮ್ಗ ಏನು ಕಾಸ್ಟ್ ಆಗ್ಬೋದು ಏನಾದರು ಹೇಳಕಾಗತ್ತೆ ಕೊಟೇಶನಲ್ ಮೆನ್ಷನ್ ಮಾಡಿರ್ತೀರಾ ಹೌದಾ ಇದು ನಿಮಗೆ ಸ್ಕ್ವೇರ್ ಫೀಟ್ ತಗೋಳ್ತೀರಾ ಇಲ್ಲಾ ಡೇ ಬೈ ಡೇ ಇದು ತಗೋಳ್ತೀರಾ ಸ್ಕ್ವೇರ್ ಫೀಟೇ ತಗಳ್ತೀರಾ ಓಕೆ ತ್ಯಾಂಕ್ ಯು